ಇಷ್ಟೆಲ್ಲ ಅಂವಾ ಅಂದರೆ ನಾವು ಬೊಗುಣಿದಾಗ ಅಂದರೆ ನಾವು ಸಣ್ಣ ದೊಡ್ಡದು ಬೊಗುಣ್ಯಾಗ ಅನ್ನ ಮಾಡ್ತೀವಿ ಸಣ್ಣದು ಬೋಗುಣ್ಯಾಗ ಅಂದರೆ ಸಾರು ಮಾಡ್ತೀವಿ ಇಲ್ಲ ಸಣ್ಣದು ಬೊಗುಣ್ಯಾಗ ಪಲ್ಯ ಮಾಡ್ತೀವಿ ಕುಕ್ಕರ್ನ್ಯಾಗ ಅಂದರೆ ಸಾರು ಮಾಡ್ತೀವಿ ಪ್ಲೇಟ್ನ್ಯಾಗ ಅಂದರೆ ಊಟ ಮಾಡ್ತೀವಿ ಗ್ಲಾಸ್ನ್ಯಾಗ ನೀರು ಇಡ್ತೀವಿ ಚಮಚಗಳು ಅಂದರೆ ಒಂದು ಅನ್ನದ ಚಮಚ ಯೂಸ್ ಮಾಡ್ತೀವಿ ಅನ್ನದ ಅನ್ನಕ್ಕೆ ಮತ್ತು ಒಂದು ಸಾರಿಗೊಂದು ಪಲ್ಯದ ಚಮಚ ಯೂಸ್ ಮಾಡ್ತೀವಿ ಮತ್ತು ಪಲ್ಯ ಮಾಡೋಕೆ ಒಂದು ಇನ್ನೂ ಒಂದು ಚಮಚ ಯೂಸ್ ಮಾಡ್ತೀವಿ ಮತ್ತು ಒಲೆ ಗ್ಯಾಸು ಗ್ಯಾಸ್ ಮತ್ತೊಂದು ಸಿಲಿಂಡರು ಹಂಡ್ಯಾ

ಮೊರಾ ಮುಂಜನ್ ಅನ್ನ ಮಾಡ್ಲಾಕ್ ಅಕ್ಕಿ ಕೇರ್ತೀವಲ್ಲ ಅದು ಮೊರಾ ಮತ್ತು ಅಂದರೆ ಹಿಟ್ಟು ಸೋಸೋದು ಚೆನ್ನಿ ಅದೂ ಚಪಾತಿ ಮಾಡ್ಬೇಕಾದ್ರೆ ಹಿಟ್ಟು ಸೋಸಿ ಗೀಸಿದ್ದು ಚಪಾತಿ ಮಾಡ್ತೀವಲ್ಲ ಅದು ಒಂದು ಮತ್ತು ಅಂದರ ಬಟ್ಟೆ ಯೂಸ್ ಮಾಡ್ತೀವಿ ಏನು ಭೀ ಡಕ್ಕನ್ ಬಿಕ್ಕನ್ ತೆಗಿಬೇಕಾದ್ರೂ ಬಟ್ಟಿಲಿಸಿಂಗ್ ತೆಗಿತೀವಿ ಮತ್ತು ಸ್ಪೂನ್ಸ್ಗಳು ಸಣ್ಣವು ಸ್ಪೂನ್ಗಳು ಮತ್ತು ಅಂದರೆ ಬೊಗುಣಿ ಇದು ಖಾರ ಉಪ್ಪು ಹಾಕ್ಲಾಕ್ಕ ಡಬ್ಬಿಗಳು ಇರ್ತಾವಲ್ಲ ಅವು ಮತ್ತು ಅಂದರೆ ಒಳ್ಳಣಗಿ ಕುಟ್ಟ ಮಿಕ್ಶರ್ ಖರಾಬ್ ಆಗಿತ್ತಂದರೂ ಕುಟ್ತೀವಲ್ಲ ಒಳ್ಳಣಗಿ ಇಷ್ಟೆಲ್ಲ ಯೂಸ್ ಮಾಡ್ತಾರೆ ಮತ್ತು ಇವೆಲ್ಲ ಉಪ್ಯೋ ನಮ್ಮಲ್ಲಿ ಇಷ್ಟೆಲ್ಲ ಉಪ್ಯೋಗಿಸ್ತಾರೆ